ನಾನು ನಮ್ಮ ಮನೆಲ್ಲಿ ಗಿಡ ಮರಗಳನೆಲ್ಲ ಬೆಳೆಸೋದೆ ನನಗೆ ತುಂಬ ಖುಷಿ ಅನಿಸುತ್ತೆ ಆವಾಗ ನಾನು ಅದ್ರ ಅಂದರೆ ಅದಕ್ಕೆ ಫೋಟೋಸೆಲ್ಲ ತೊಗೊಳ್ತೀನಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಮತ್ತೆ ನಮ್ಮ ದೊಡ್ಡಮ್ಮಂದಿರೆಲ್ಲ ಬರ್ತಾರೆ ನೋಡ್ತೀರಿ ಚೆನ್ನಾಗಿ ಬೆಳೆಸಿದೀಯಂತ ನನ್ಗೆ ಒಂಥರ ಅಂದರೆ ಒಂದು ಇನ್ನೊಂದು ಹೊಗಳ್ತಾರೆ ಆವಾಗ ನನ್ಗೂ ತುಂಬ ಖುಷಿ ಅನಿಸುತ್ತೆ ನಮ್ಮನೆಹತ್ರ ಊ ಎಲ್ಲರು ನೋಡಿದ್ರೆ ಒಂದೊಂದು ಕೆಟ್ಟ ಒಂದೊಂದೂ ಏನೆಂದ್ರೆ ಒಣಗೋಗಿರೋದು ನೋಡಿದರೆ ಬೇಜಾರಾಗುತ್ತೆ ಆವಾಗ ಅದೂ ಕೂಡ ಅರಳೋಕ್ಕೆ ಶುರು ಆದರೆ ನಮಗೆ ಖುಷಿ ಆಗುತ್ತೆ ಮತ್ತೆ ನಮ್ಮನೆ ನಮಗೆ ಗಿಡ ಮರಗಳು ಇರಬೇಕಂತ ತುಂಬ ಆಸೆ ಆಸೆಯಿದೆ ಅದಕ್ಕಾಗಿ ನನಗೆ ತುಂಬ ಇಷ್ಟ ಗಿಡ ಮರಗಳೆಲ್ಲ ಮನೆ ಮುಂದೆ ಅರಳಿದಾಗ ತುಂಬ ಖುಷಿ ಬರುತ್ತೆ ಇವಾಗ ಒಂದು ಹೂವು ಇವಾಗ ಒಂದು ಹೂ ಅರಳ್ತಿದೆ ನಾನು ಹಾಕಿರೋದು ಅರಳ್ತಿದೆ ಅಂದರೆ ತುಂಬ ಖುಷಿ ಪಡುತ್ತೆ ಆವಾಗ